ಹೌದು ಸರ ಹೇಳಿ ಇದು ಪಡುಬಿದ್ರಿ ಅಂತೇಳಿ ಹೌದು ಸರ್ ಹೇಳಿ ಹಾಂ ಹೇಳ್ ಹಾಂ ಹೇಳಿ ಸರ ಆಯ್ತು ಸರ್ ಕೊಡುವ ಏನು ಬೇಕು ಬೆಳಗ್ಗೆಗೆ ಏನು ಬೇಕು ಉಂಟು ಇಡ್ಲಿ ವಡೆ ಉಂಟು ಮತ್ತು ಶೀರ ಉಂಟು ಇದು ಅವಲಕ್ಕಿ ಉಂಟು ಮತ್ತು ಪುಲಾವ್ ಉಂಟು ಬನ್ಸ್ ಉಂಟು ಬನ್ಸ್ ಉಂಟು ಚಾ ಚಾದಲ್ಲಿ ಉಂಟು ಮಸಾಲೆ ಟೀ ಉಂಟು ನಾರ್ಮಲ್ ಟೀ ಉಂಟು ಮತ್ತು ಕಾಫಿ ಮಾಲ್ಟ ಯಾವುದು ಬೇಕು ಹೇಳಿ ಅದನ್ನು ಮಾಡಿ ಕೊಡುವ ಆಯಿತು ಸಂಜೆಗೆ ಸಂಜೆಗೆ ಸಂಜೆಗೆ ಲೈಟ್ ಸ್ನ್ಯಾಕ್ಸ್ ಏನಾದರೂ ಮಾಡಿ ಕೊಡುವ ಬೇಕಾದರೆ ಉದ್ದಿನ ಇದು ವಡೆ ವಡೆ ಅಥವಾ ಈರುಳ್ಳಿ ಬಜ್ಜಿ ಆ ಥರದ್ದು ಏನಾದರೂ ಮಾಡಿ ಕೊಡುವ ಈಗಂತ ಹೇಳಿದ್ರೆ ನಾವು ಈಗ ಇದು ಯಾವುದು ನಿಮ್ಮದು ಈಗ ನೂರೈವತ್ತು ಕ್ವಾಂಟಿಟಿ ಮೇಲೆ ಹೋಗುತ್ತೆ ಸರ ನಾವು ಪ್ಲೇಟ್ ವೈಸ್ ತೆಕೊಂಡರೆ ಒಂದು ಮೂವತ್ತೈದು ರೂಪಾಯಿ ತನಕ ಬೀಳುತ್ತೆ ಬಟ್ ಕ್ವ ಇದು ಕ್ವಾಂಟಿಟಿ ಕ್ವಾಂಟಿಟಿ ಜಾಸ್ತಿ ಇದ್ದಷ್ಟು ಸ್ವಲ್ಪ ಕಡಿಮೆ ಮಾಡಿ ಕೊಡ್ಬೋದು ಸರ ಒಂದು ಒಳ್ಳೆಯ ರೇಟ್ ಮಾಡಿ ಕೊಡುವ ಸರ್ ಪರವಾಗಿಲ್ಲ ಆಯಿತು ಕೊಡುವ ಸರ್ ಖಂಡಿತ ಖಂಡಿತ ಹಾಂ ಹಾಂ ಆಯಿತು ಸರ್ ಹಾಂ ಹಾಂ ಹಾಂ ಓಕೆ ಓಕೆ ಖಂಡಿತ ಮಾಡಿ ಕೊಡುವ ಮಾಡಿ ಕೊಡುವ ಎಷ್ಟು ಎಷ್ಟು ತಾರೀಕಿಗೆ ಅಂತೇಳಿ ಒಂದು ಹೇಳಿ ಬಿಡಿ ಸರ ಅದು ನಾನು ಬುಕ್ಕಲ್ಲಿ ನೋಟ್ ಮಾಡಿ ಇಟ್ಕೊಂಡು ಇರ್ತೇನೆ ಮತ್ತು ಅದನ್ನು ನಮಗೆ ನಿಮಗೆ ಅದೇ ದಿವಸಕ್ಕೆ ನಾವೇ ನಾವೇ ಆಯ್ತು ಆದರೆ ನಾವೇ ಕಳಿಸ್ತೇವೆ ನಿಮಗೆ ನಿಮಗೆ ಬೆಳಗ್ಗೆ ಒಂದು ಎಷ್ಟು ಗಂಟೆಗೆ ಬೇಕು ಸರ ಬೆಳಗ್ಗೆದು ಎಷ್ಟು ಗಂಟೆಗೆ ಬೇಕು ಅಲ್ಲಿಗೆ ಓಕೆ ಮತ್ತು ಮಧ್ಯಾಹ್ನದ್ದು ಓಕೆ ಓಕೆ ನಾಲ್ಕು ಗಂಟೆಗೆ ಮತ್ತು ಏಳೂವರೆ ಗಂಟೆಗೆ ನಾನು ಕೂಡ ನೋಟ್ ಮಾಡಿ ಇಟ್ಕೊತಿನಿ ಮೂವತ್ತು ತಾರೀಕಿಗೆ ನೂರೈವತ್ತು ಜನದ್ದು ತಿಂಡಿ ತಿಂಡಿ ಯಾವ್ದು ಅಂತ ಹೇಳಿ ನೀವೇ ಹೇಳ್ತೀರಿ ಮತ್ತು ಇಡ್ಲಿ ವಡೆ ಉಂಟು ಇಡ್ಲಿ ವಡೆ ಉಂಟು ಓಕೆ ಮತ್ತು ಚಾ ಎಷ್ಟು ಚಾ ಆಯಿತು ಟೀ ಮತ್ತು ಕಾಫಿ ಬೇಕಾ ಹ್ಞೂ ಖಾಲಿ ಟೀ ಟೀ ಮಾತ್ರ ಸಾಕಲ್ಲ ಕಾಫಿ ಕೂಡ ಬೇಕಾ ಅಲ್ಲ ಮಧ್ಯಾಹ್ನ ಇದು ಬೆಳಗ್ಗೆಗೆ ಅಲ್ಲಲ್ಲ ಬೆಳಗ್ಗೆಗೆ ಬೆಳಗ್ಗೆಗೆ ಹೌದು ತಿಂಡಿ ಓಕೆ ತಿಂಡಿ ಓಕೆ ಟೀ ಬೇ ಇದು ಕಾಫಿ ಮ ಕಾಫಿನೂ ಬೇಕಾ ಅಲ್ಲ ಟೀ ಮಾತ್ರ ಸಾಕ ನೂರೈವತ್ತು ಜನಕ್ಕೆ ಐವತ್ತು ಮಂದಿದು ಕಾಫಿ ಮತ್ತು ನೂರು ಜನದ್ದು ಟೀ ಮಧ್ಯಾಹ್ನ ಕೂಡ ಹಾಗೇನಾ ಹ್ಞೂ ನಾಲ್ಕು ಗಂಟೆಗೆ ತರೋದರಲ್ಲಿ ಕೂಡ ಹಾಗೆ ಅಲ್ಲ ಇಪ್ಪತೈದು ಕಾಫಿ ನೂರು ಇಪ್ಪತ್ತೈದು ಟೀ ಓಕೆ ಓಕೆ ಓಕೆ ಮತ್ತು ವಡೆ ಸಾಂಬರು ಹಾಂ ಓಕೆ ಓಕೆ ಓಕೆ ಓಕೆ ಅದು ಇದರದ್ದು ಅಂದರೆ ನಾವು ಪ್ಲೇಟಿಗೆ ಹಾಕುದಾದ್ರೆ ಈಗ ನಿಮಗೆ ಈ ಕ್ವಾಂಟಿಟಿ ಜಾಸ್ತಿ ಇರುದರಿಂದ ಒಂದು ನೋಡುವ ಮತ್ತೊಂದು ರಿಕ್ಷಾದು ಒಂದು ಟ್ರಾನ್ಸ್ಪೋರ್ಟೇಶನ್ ನೀವು ಕೊಡಬೇಕಾಗ್ತದೆ ರಿಕ್ಷಾದಲ್ಲಿ ಕಳಿಸ್ತೇವೆ ಮತ್ತೊಂದು ಕ ಎಲ್ಲ ಆದ ನಂತರ ಪಾತ್ರೆ ಒಂದು ಮುಟ್ಟಿಸಿ ವಾಪಸ್ಸು ತಂದು ಹ್ಞೂ ಓಕೆ ಸರ್ ಓಕೆ ಓಕೆ ಓಕೆ ಓಕೆ ಖಂಡಿತ ಓಕೆ ಸರ್ ಓಕೆ ಓಕೆ ಓಕೆ ತ್ಯಾಂಕ್ ಯು